ನಾವು ಶಾಲೆಗೆ ಸೇರಿಸ್ಬೇಕಾಗಿತ್ತು ಇದು ಪೋದರ್ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಶಾಲೆನಾ ಇದು ನಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸ್ಬೇಕಾಗಿತ್ತು ಎಲ್ ಕೆ ಜಿಗೆ ಮತ್ತೆ ಎರಡನೇ ತರಗತಿಗೆ

ಇಲ್ಲ ಈಗ ಎರೆ ಎಲ್ ಕೆ ಜಿಗೆ ಇದು ಪೋದರ್ ಶಾಲೆಗೆ ಸೇರಿಸ್ಬೇಕು ಅಂತ ಬಂದಿದ್ದೀನಿ

ಹಾಂ ಅದು ಇಲ್ಲಿ ಅರವಿಂದ್ ಇಂಟರ್ನ್ಯಾಷ್ನಲ್ ಸ್ಕೂಲ್ ಅಂತ ಇದೆ ನಮ್ಮೂರಲ್ಲಿ ಅಲ್ಲಿಗೆ ಸೇರಿಸಿದ್ವಿ ಹಾಂ ಹಾಂ ಅದೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಅಂತ ಬಂದೆ ಹಾಂ ಇದು ಹಣ ಎಷ್ಟ್ ಎಷ್ಟ್ ಎಷ್ಟು ಕಟ್ಟಿಸ್ಕೊತೀರ ನೀವು ಹಾಂ ಹಾಂ

ಹೌದ ಮತ್ತೆ ವಸ್ತ್ರ ಪುಸ್ತಕಗಳನ್ನೆಲ್ಲ ನೀವೇ ಕೊಡ್ತೀರಾ ವಸ್ತ್ರ ಮತ್ತು ಪುಸ್ತಕಗಳು ನೀವೇ ಕೊಡ್ತೀರಾ ಹಾಂ ಮತ್ತೆ ನಿಮ್ದು ಶಾಲೆ ಇತಿಹಾಸ ಏನಾದ್ರೂ ಅಂದರೆ ಟು ಎಷ್ಟು ಜನ ಮಕ್ಕಳು ಓದ್ತಿದ್ದಾರೆ ಎಷ್ಟು ವರ್ಷದಿಂದ ಇದೆ ಅಂತ ಹೌದು

ಹೌದಾ ಮಾ ಹಾಂ ಹಾಂ ಚಟುವಟಿಕೆಗಳು ಏನೇನು ಮಾಡಿಸ್ತೀರ

ಕ್ರೀಡೆಗಳನ್ನು ಯಾವ ಯಾವ್ದು ಆಟಗಳು ಆಡಿಸ್ತೀರ

ಹಾಂ ಹಾಂ

ಮತ್ತೆ ಮತ್ತೆ ಮಕ್ಕಳಿಗೆ ಬೇರೆ ಬೇರೆ ಹೊರಗಡೆಯಿಂದ ಇದು ಟೀಚರ್ಸನ್ನ ಕರೆಸಿ ಅವ್ರಿಗೇನಾದ್ರು ಕೋಚಿಂಗ್ ಕೋಚಿಂಗ್ ಕ್ಲಾ ತರಗತಿ ಏನಾದ್ರೂ ಮಾಡಿಸ್ತೀರಾ ಹಾಂ ಹೌದ ಯಾವಾಗ ಸೇರಿಸ್ಬೌದು

ಹೌದಾ ಮತ್ತೆ

ಹೌದಾ ಸರ್ ನೀವು ಸ್ವಲ್ಪ ಹಣವನ್ ಕಮ್ಮಿ ಮಾಡಲು ಏನಾದ್ರು ಯೋಚನೆ ಮಾಡ್ತೀರಾ

ಎಷ್ಟು ಬಾರಿ

ಹಾಂ ವಾಹನಗಳಿಗೆ ಬೇರೆ ನಾನು ಕಟ್ಟಬೇಕಾ

ಸಮಯ ಹಾಂ ಸಮಯ ಏನು ಶಾಲೆಯದು ಹ್ಞೂಂ ಹಾಂ ಹಾಂ ಯಾವಾಗ್ ಸೇರ್ಸ್ಬೌದು ನಾವು ನಾಳೆನೆ ಬಂದ್ ಸೇರ್ಸ್ಬೌದ

ಹಾಂ ಹೌದಾ ಸರಿ ಮೇಡಮ್ ಧನ್ಯವಾದಗಳು